ಹಾಂ ಹಲೋ ಹಾಂ ಹೌದು ಹೌದು ನಾನು ಮ್ಯಾನೇಜರ್ ಮಾತಾಡ್ತಾ ಇರೋದು ಹಾಂ ಓಕೆ ಅಂದರೆ ಯಾವಾಗಕ್ಕೆ ಹಾಂ ಫಾಸ್ಟ್ ಫುಡ್ಡಲ್ಲಿ ಗೋಬಿ ನೂಡಲ್ಸ ಫ್ರೈಡ್ ರೈಸ ನಿಮಗೆ ಅಂದರೆ ವೆಜ್ಜಾ ನಾನ್ ವೆಜ್ಜಾ ಹಾಂ ಅದೇ ಚಿಕನ್ ಫ್ರೈಡ್ ರೈಸ್ ಚಿಕನ್ ನೂಡಲ್ಸ್ ಹಾಂ ಕಬಾಬ್ ಇದೆ ಹಾಗೆ ಶವರ್ಮ ಪ್ಲೇಟಿಗೆ ಫಿಫ್ಟಿ ಆಗುತ್ತೆ ಹಾಫಿಗೆ ಫಿಫ್ಟಿ ಫುಲ್ಲಿಗೆ ಹಂಡ್ರೆಡ್

ಹಾಂ ಹೌದು ಗೋಬಿ ಕೂಡ ಇದೆ ಓಕೆ ಒಂದು ಪ್ಲೇಟ್ ಗೋಬಿ ಹಾಂ ಹೌದು ಯಾವುದು ವೆಜ್ಜಾ ನಾನ್ ವೆಜ್ಜಾ ಓಕೆ ಓಕೆ ಚಿಕನ್ ನೂಡಲ್ಸ್ ಓಕೆ ಎಗ್ಗಾ ಓಕೆ ಓಕೆ ಓಕೆ ಎಗ್ ನೂಡಲ್ಸ್ ಅಲ್ವ ಓಕೆ ಎಗ್ ನೂಡಲ್ಸ್ ಹಾಫ ಹಾಂ ಹೌದು ಫ್ರೆಶ್ ಜ್ಯೂಸ್ ಇದೆ ಯಾವ್ದು ಬೇಕು ಚಿಕ್ಕು ಆರೆಂಜ ಮೂಸಂಬಿ ಓಕೆ ಹಾಂ ಹಾಂ ಚಿಕ್ಕು ಮಿಲ್ಕ್ಶೇಕ್ ಅದಕ್ಕೆ ಸಿಕ್ಶ್ಟಿ ಇದು ಕೂಡ ಕ್ಯಾಶ್ ಆನ್ ಡೆಲಿವರಿನೂ ಇದೆ ಪೇನೂ ಇದೆ ಹಾಂ ಇದೆ ಇದೆ ಹಾಂ ಅಂದರೆ ಈಗ ನೀವು ಗೋಬಿ ಒಂದು ಪ್ಲೇಟಿಗೆ ಫಿಫ್ಟಿ ಮತ್ತೆ ಹಾಂ ಎಗ್ ನೂಡಲ್ಸ್ ಹೇಳಿದ್ದಲ್ಲ ಹಾಫ್ ಅಲ್ವ ಅದು ಫಿಫ್ಟಿ ಫಿಫ್ಟಿ ಹಾಂ ಅದೇ ಫಿ ವನ್ ಸಿಕ್ಶ್ಟಿ ಆಯ್ತು ಓಕೆ ಓಕೆ ನಿಮ್ಮದು ಅಡ್ರೆಸ್ ಕ್ಯಾಶ್ ಆನ್ ಡೆಲಿವರಿ ಅಲ್ಲ ಅಲ್ವಾ ಅಡ್ರೆಸ್ ನನ್ನದು ಇದೇ ಇದಕ್ಕೆ ಮೇಲ್ ಹಾಂ ಸರಿ ಓಕೆ

ಓಕೆ ಓಕೆ ವನ್ ಥರ್ಟಿ ಅಷ್ಟೊತ್ತಿಗೆ ರೀಚ್ ಆಗುತ್ತೆ ಓಕೆ ಓಕೆ ಹಾಂ ಓಕ್ ಓಕೆ ತ್ಯಾಂಕ್ ಯು ತ್ಯಾಂಕ್ ಯು